ಸರ್ ಡಾಕ್ಟರ್ ಮೋಹನ್ ಅವರಾ ಅದೇ ಸರ್ ನಿಮ್ಮ ಆಸ್ಪೆಟ್ಲಿಗೆ ಬಂದಿದ್ದೆನಲ್ಲ ವೀರೇಂದ್ರ ಅಂತ ಪೇಶಂಟ್ ಹಾಂ ಅದೇ ಮೊನ್ನೆ ಒಂದು ಮೂರು ನಾಲ್ಕು ದಿವಸ ಕೆಳಗಡೆ ಅದೇ ಸರ್ ಸ್ವಲ್ಪ ಹುಷಾರು ಇರಲಿಲ್ಲ ಕಾಲು ಕೈಯೆಲ್ಲ ಸುಸ್ತಾಗಿತ್ತು ಅದಕ್ಕೆ ಸರ್ ಬರ್ಬೇಕಾಗಿತ್ತು ಸ್ವಲ್ಪ ಅದೇ ಸರ್ ಯಾವಾಗ ಸಿಕ್ತೀರ ಸರ್ ನೀವು

ಅದೇ ನಾಳೆ ಸಾಯಂಕಾಲ ಬರ್ ಹಾಂ ಸರ ಎಷ್ಟು ಗಂಟೆಗೆ ಸಿಕ್ತೀರ ಸರ್ ನೀವು ಅಲ್ಲ ಸರ್ ಇವಾಗ ನಾವು ದೂರ ಇದ್ದೀವಿ ಬರೋಕ್ಕಾಗಲ್ಲ ಹಾಂ ಅಲ್ಲ ಸರ್ ಅಲ್ಲ ನಾವೂ ನಾವೂ ಹೊರ್ಗಡೆ ಇದ್ದೀವಿ ಹಾಂ ಅದೇ ನೀವು ಮನೆಗೆ ಏನಾನ ತಗ್ಳಕ್ಕೆ ಔಷಧಿ ಏನಾದರೂ ಬರ್ಕೊಡ್ತೀರಾ

ಹಾಂ ಸರ್ ಇದೆ

ಹಾಂ ಸರ್

ಹಾಂ ಸರ್ ನೆಗಡಿನೂ ಇದೆ ಜ್ವರನೂ ಇದೆ ಕೆಮ್ಮಿದೆ ಸರ್ ಕೆಮ್ಮು ಕಷಾಯ ಹಾಂ ಸರ್ ಖಾಲಿ ಆಗಿದಾವೆ ಹಾಂ ಸರ್

ಹಾಂ ಸರಿ ಸರ್ ಅದು ಅವೇ ಮೆಡಿಸಿನ್ನೇ ತಬೇಕಾ ಸರ್ ಹಾಂ ಓಕೆ ಸರ್